ನಮ್ಮ ಧಾರವಾಡವು ಕರ್ನಾಟಕ ರಾಜಧಾನಿ ಅಲ್ಲಿ ಎರಡನೇ ರಾಜಧಾನಿ ಅಂತೆಯೇ ಕರಿಬೋದು ಧಾರವಾಡನ ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮತ್ತು ಧಾರವಾಡವು ಕನ್ನಡದ ಕೆಲವು ಅತ್ಯುತ್ತಮ ಬರಹಗಾರರನ್ನ ಬೆಳ್ಸಿದ ಭಾಷೆ ಮತ್ತು ರಾಜ್ಯದ ಸಂಸ್ಕೃತಿಯನ್ನು ಸಂಬಂಧವನ್ನು ಹೊಂದಿರುವಂಥ ಸಾಂಪ್ರದಾಯಿಕ ಸ್ಥಳ ಕರ್ನಾಟಕ ವಿದ್ಯಾವರ್ಧಕ ಸಂಘ ಇದು ಒಟ್ಟುಗೂಡಿಸುವಲ್ಲಿ ನಿರ್ಣಾಯಕ ಪಾತ್ರ ಆಮೇಲೆ ವರಕವಿ ದ ದ ರಾ ಬೇಂದ್ರೆ ಅವರು ಈ ಸ್ಥಳಗಳು ದ ರಾ ಬೇಂದ್ರೆ ಎಂದು ಜನಪ್ರಿಯವಾಗಿ ಕರೆಯಲ್ಪಡುವ ದತ್ತಾತ್ರೇಯ ರಾಮ್ಚಂದ್ರ ಬೇಂದ್ರೆ ಅವರು ಸಾಮಾನ್ಯವಾಗಿ ಇಪ್ಪತ್ತನೆ ಶತಮಾನದಾಗ ಶ್ರೇಷ್ಠ ಕನ್ನಡ ಸಾಹಿತ್ಯ ಕವಿಗಳಲ್ಲಿ ಒಬ್ಬರು ದ ರಾ ಬೇಂದ್ರೆ ಅವರು ಅವರು ಬೇಂದ್ರೆ ಅವರು ಬರೆದಿದ್ದು ಅಂಬಿಕಾತನಯದತ್ತ ಅಂತ ಹೇಳಿ ಕಾವ್ಯನಾಮ ಪ್ರಕೃತಿ ಸೊಬಗನ್ನು ಕೊಂಡಾಡುವಂಥ ಒಂದು ಕವಿತೆ ಸಾಧನಕೇರಿ ಸ್ಪೂರ್ತಿ ಆಯ್ತನ ಅಂತ್ಹೇಳಿ ದ ರಾ ಬೇಂದ್ರೆ ಅವರು ಬಣ್ಣಿಸ್ಯಾರ ಹತ್ತೊಂಬತ್ತ ನೂರ ಅರುವತ್ತ ಎಂಟರಲ್ಲಿ ಪದ್ಮ ಪ್ರಶಸ್ತಿ ನೀಡಿ ಗೌರವಿಸ್ಲಾಗಿತ್ತು ದ ರಾ ಬೇಂದ್ರೆ ಅವರಿಗೆ ಕವನ ಸಂಕಲನ ನಾಕುತಂತಿ ಅಂತ್ಹೇಳಿ ಅವರಿಗೆ ಜ್ಞಾನ ಪ್ರಶ್ ಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟೈತಿ ಇನ್ನು ವಿನಾಯಕ್ ಕೃಷ್ಣ ಗೋಕಾಕ್ ಅವರು ಕನ್ನಡ ಭಾಷೆಯ ಪ್ರಮುಖ ಬರಹಗಾರರು ಮತ್ತು ಇಂಗ್ಲಿಷ್ ಮತ್ತು ಕನ್ನಡ ಸಾಹಿತ್ಯ ವಿದ್ವಾಂಸರವರು ಮಹಾಕಾವ್ಯ ಅಂತ್ಹೇಳಿ ಭಾರತ ಸಿಂಧು ರಶ್ಮಿ ಹತ್ತೊಂಬತ್ತ ನೂರ ತೊಂಬತ್ತರಲ್ಲಿ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೊಟ್ಟೈತೆ ಶಿಕ್ಷಣ ಅವರು ಸವಣೂರಿನಲ್ಲಿ ಆಯಿತು ಮತ್ತು ಧಾರವಾಡ ಕರ್ನಾಟಕ ಕಾಲೇಜಿನಲ್ಲಿ ಅವರು ಸಾಹಿತ್ಯವನ್ನು ಅಧ್ಯಯನ ಮಾಡಿದ್ರು ಇನ್ನು ಮೂರನೆಯವರು ಗಿರೀಶ್ ಕಾರ್ನಾಡ್ ಅವರು ಭಾರತೀಯ ನಟ ಚಲನಚಿತ್ರ ಮತ್ತು ನಿರ್ದೇಶಕ ಕನ್ನಡ ಬರಹ ಬರಹಗಾರರು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಸಾಹಿತ್ಯ ಮತ್ತು ರಂಗಭೂಮಿ ಅವರು ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಕ್ಕೆ ಜ್ಞಾನಪೀಠ ಪ್ರಶಸ್ತಿ ಸರ್ಕಾರ ಅವರಿಗೆ ನೀಡಲು ಕೊಟ್ಟರು ಗಿರೀಶ್ ಕಾರ್ನಾಡ್ ಅವರು ಧಾರವಾಡ ಕರ್ನಾಟಕ ಕಾಲೇಜ್ನಲ್ಲಿ ಮತ್ತು ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಗಣಿತ ಮತ್ತು ಅಂಕಿ ಅಂಶಗಳ ಬ್ಯಾಚುಲರ್ ಆಫ್ ಆರ್ಟ್ಸ್ ಪದವಿಯನ್ನು ಗಳಿಸಿದ್ರು ಸಂಗೀತ ಕ್ಷೇತ್ರದಲ್ಲಿ ನಮ್ಮಲ್ಲಿ ಕೇಂದ್ರ ಸರ್ಕಾರ ಧಾರವಾಡದಲ್ಲಿ ಲಲಿತ ಕಲಾ ಅಕಾಡೆಮಿ ಪ್ರಾದೇಶಿಕ ಕೇಂದ್ರ ಸ್ಥಾಪನೆ ಮಾಡಿದ್ರು

ಕ್ಷೇತ್ರವನ್ನು ಹೆಚ್ಚಿ ಹೆಚ್ಚಿನವಾಗಿ ಮುಂದೆ ಮುಂದೂಡಿಸಲಾಗಿದೆ ಇಲ್ಲಿ ನಮ್ಮ ಜಿ ಎಸ್ ಆಮೂರರವ್ರು ನಿತೀನ್ ಭಿಳ್ಳೆ ಲೀನಾ ಚಂದಾವರ್ಕರ್ ಪ್ರವೀಣ್ ಗುಡ್ಬುಂಡಿ ಮತ್ತು ಮಾಧವ್ ಗುಡಿ ಗಂಗೂಬಾಯಿ ಹಾನ್ಗಲ್ ಅವರು ಸುರೇಶ್ ಹೆಬ್ಳಿಕರ್ ಅವರು ಚನ್ನವೀರ ಕಣವಿ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹೀಗೆ ಸಾಕಷ್ಟು ನಮ್ಮಲ್ಲಿ ಧಾರವಾಡದಲ್ಲಿ ಇರುವಂಥ ಸಂಗೀತಗಾರರು ಮತ್ತು ಸಾಹಿತ್ಯಕ್ಕೆ ಸಾಹಿತ್ಯವನ್ನು ಮುಂದುವರ್ಸಂತ ಹೊ ಹೋದವರು ಇನ್ನು ನಮ್ಮಲ್ಲಿ ಅತಿ ಧಾರವಾಡ ಅತಿ ತಂಪು ವಾತಾವರಣ ಹೊಂದಿರುವ ನಗರ ಕರ್ನಾಟಕ ವಿಶ್ವವಿದ್ಯಾಲಯ ಮತ್ತು ಕೃಷಿ ವಿಶ್ವವಿದ್ಯಾಲಯ ಆಕಾಶವಾಣಿ ಕಾನೂನು ವಿಶ್ವವಿದ್ಯಾಲಯ ಹೈ ಕೋರ್ಟು ಇವು ಒಂದು ಜನಪ್ರಿಯ ಸ್ಥಳಗಳು ನಮ್ಮಲ್ಲಿ ಹೈ ಕೋರ್ಟು ನೈಋತ್ಯ ರೈಲ್ವೆ ದಕ್ಷಿಣ್ ಭಾರತ ಹಿಂದಿ ಪ್ರಚಾರ್ ಸಭಾ ಐ ಐ ಟಿ ಮುಂತಾದವುಗಳು ಧಾರವಾಡದಲ್ಲಿ ಇವು ಮೂಲ ರೂಪವನ್ನು ಪಡೆದಂಥವು ವಿಜಯನಗರ ರಾಜರ ಕಾಲದ ಧಾರಾ ಧಾರಾವಾ ಎಂಬ ಅಂತ್ಹೇಳಿ ಈ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಇಲ್ಲಿ ಅದು ಸಾವಿರದ ನಾಲ್ಕ್ನೂರ ಮೂರರಲ್ಲಿ ಈ ಕೋಟೆ ಕಟ್ಟಿಸಿ ಕಟ್ಟಿದ್ದರ ನಿಮಿತ್ತ ಈ ಧಾರವಾಡ ಎಂಬೋ ಹೆಸರು ಬಂದೈತಿ ಇನ್ನು ಸಂಗೀತಗಾರರು ನಮ್ಮಲ್ಲಿ ಭೀಮಸೇನ್ ಜೋಶಿಯವರು ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಬಸವರಾಜ್ ರಾಜ್ ಗುರು ಗಂಗೂಬಾಯಿ ಹಾನ್ಗಲ್ಲು ಕುಮಾರ್ ಗಂಧರ್ವರು ಸಂಗೀತಾ ಕಟ್ಟಿ ಪ್ರವೀಣ್ ಗೋಡ್ಖಿಂಡಿ ಗೀತಾ ಜಾವಡ್ಕರ್ ಸಾಕಷ್ಟು ನಮ್ಮಲ್ಲಿ

ಸಾಹಿತ್ಯಗಾರರು ಇದಾರೆ ಮೂಲಸ್ಥ ಬೆಳಗಾವಿ ಜಿಲ್ಲೆಯವರಾದರೂ ಡಿ ಸಿ ಪಾವಟೆಯವ್ರು ಗಣಿತಶಾಸ್ತ್ರದಲ್ಲಿ ಕೇಂಬ್ರಿಜ್ ವಿಶ್ವ ವಿದ್ಯಾಲಯದಿಂದ ವ್ರ್ಯಾಂಗ್ಲರ್ ಪದವಿ ಪಡೆದವ್ರು

ಈ ಧಾರವಾಡದಂಥ ಪ್ರಮುಖ ಆದಂಥ ವ್ಯಕ್ತಿಗಳು ಇಲ್ಲಿಯ ನಿರ್ದಿಷ್ಟ ಸ್ಥಳಗಳಂದರೂ ಕರ್ನಾಟಕ ವಿಶ್ವವಿದ್ಯಾಲಯ ಕಾನೂನು ವಿಶ್ವವಿದ್ಯಾಲಯ ಆಮೇಲೆ ಸಾಕಷ್ಟು ಇಲ್ಲಿ ಶೈಕ್ಷಣಿಕ ಮತ್ತು ಸಾಹಿತ್ಯಕವನ್ನು ಕೊಡುಗೆ ಕೊಟ್ಟಂಥ ಈವೊಂದು ನಮ್ಮ ಧಾರವಾಡ ಅಂತ್ಹೇಳಿ ನಾವಿಲ್ಲಿ ರು ಪ್ರವಾಸಿಗರಿಗೆ ಎಲ್ಲಿಂದಾದ್ರು ಬಂದಂಥವರಿಗೆ ಇಲ್ಲಿ ಒಂದು ಸಿಗ್ಬೋದಾದಂಥ ಮಾಹಿತಿ ನಾವು ಇಲ್ಲಿ ಹೇಳ್ಬೋದು